ನಮ್ಮದು ಹೂವಿನ ತೋಟ ಇದೆ ಎಲ್ಲ ವೆರೈಟಿಯ ಹೂವಿನ ತೋಟಗಳಿದೆ ಸಂಪಿಗೆ ಹೂವು ರೋಸ್ ಹೂವು ಮಲ್ಲಿಗೆ ಹೂವು ಕನಕಾಂಬರ ಎಲ್ಲ ಹೂವು ತೋಟಗಳಿದೆ ಎಲ್ಲ ಸ್ವಂತದ್ದಾಗಿ ನಾವೇ ಮಾ ಕಿತ್ತು ಆಳುಗಳ್ನಿಟ್ಟು ಕಿತ್ಬಿಟ್ಟು ಕಿತ್ತು ನಮ್ಮದೇ ಅಂಗಡಿ ಇವೆ ಅದು ತಂದು ನಾವೇ ಹೋಲ್ಸೇಲ್ ಆಗಿ ಎಲ್ಲರಿಗೂ ಸಹ ಎಲ್ಲ ಅಂಗಡಿಗೂ ಸಪ್ಲೈ ಮಾಡ್ತೀವಿ ಹಬ್ಬದ ಟೈಮಲ್ಲಿ ತುಂಬ ಇದು ಇರತ್ತೆ ಹಾಂ ತುಂಬ ಬಿಸ್ನೆಸ್ ಇರತ್ತೆ ಹಬ್ಬದ ಟೈಮಲ್ಲಿ ತುಂಬ ಹೂವಾಗೇ ತುಂಬ ಇದು ಇರತ್ತೆ ಅದಕ್ಕೋಸ್ಕರ ಎಲ್ಲ ವೆರೈಟಿ ತಂದು ನಾವು ಹೋಲ್ಸೇಲ್ ಆಗಿ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗೂ ಸಪ್ಲೈ ಮಾಡ್ತೀವಿ ಆನ್ಲೈನಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗೆಲ್ಲ ಇದ್ಮಾಡಿ ಇದ್ಮಾಡ್ತೀವಿ ಹೂವು ಎಲ್ಲಾನು ತಂದು ತುಂಬ ರೇಟಿಗೆ ಹಬ್ಬದ ಟೈಮಲ್ಲಿ ತುಂಬ ಬೆಲೆ ಇರುತ್ತಲ್ವಾ ಅದಕ್ಕೋಸ್ಕರ ಎಲ್ಲ ವೆರೈಟೀಸೂ ತಂದು ಯಾಯಾ ಹಬ್ಬಕ್ಕೆ ಯಾಯಾ ಹೂವದ ವಿಶೇಷನೋ ಅಂಥ ಹೂವೆಲ್ಲ ತಂದು ಸಪ್ಲೈ ಮಾಡ್ತೀವಿ ನಾವು ಇಂಥ ದೇವರಿಗೆ ಇಂಥ ಹೂವು ಅಂತ ಇರುತ್ತಲ್ಲ ಅಂಥದ್ದು ಟೈಮಲ್ಲಿ ಆಯಾ ಹಬ್ಬಕ್ಕೆ ಅಂಥ ಅಂಥ ಹೂವು ತಂದು ಇದ್ಮಾಡ್ತೀವಿ ನಾವು ನಾವು ನಮ್ಮ ತೋಟದಿಂದ ಸ್ವಂತದಾಗ ತಂದು ನಾವು ಎಲ್ಲ ಇದು ಹೋಲ್ಸೇಲ್ ರೇಟಿಗೆ ಕಡಿಮೆ ರೇಟಿಗೆ ತಂದುಕೊಡ್ತೀವಿ ಹಬ್ಬದ ಟೈಮಲ್ಲೇ ಅಂದರೆ ತುಂಬ ಬೆಲೆ ಇರುತ್ತಲ್ಲ ಹೂವು ಆಗ ಆ ಥರ ಇಲ್ಲ ನಾವು ರೀಸನೆಬಲ್ ರೇಟೇ ಕೊಟ್ಟು ಇದು ಇದ್ಮಾಡ್ತೀವಿ ನಾವು